ಹಲೋ ಹಾಂ ಹೌದು ಯಾವಾಗಲೂ ಬರ್ತೀರಲ್ಲಾ ಯಾವಾಗಲೂ ಬರ್ತೀರಲ್ಲ ಅದಕ್ಕೆ ತಮಗೇ ಇದು ಮಾಡುದು ನಾನು ಕರೆಕ್ಟ್ ಹಾಂ ಲೋಕಲ್ ಅಡ್ಡಾಡೋದ್ ಬೇರೆ ಈಗ ನಾವು ಒಂದು ಪ್ಲಾನ್ ಮಾಡೀವಿ ರೀ ಇಬ್ರು ಇದ್ದೀವಿ ನಾವು ಗಂಡ ಹೆಂಡತಿ ಹಾಂ ಅದಕ್ಕೆ ಇದಕ್ ಹೋಗ್ಬೇಕು ಆಗ್ಯಾದೆ ರೀ ನಾವು ಚಂದ್ರಂಪಳ್ಳಿ ಡ್ಯಾಮ್ ನೋಡ್ಬೇಕು ಹಾಂ ಅದು ಏನಾಗ್ತದೆ ಕಾರಿನ ರೋಡು ಚೆನ್ನಾಗಿಲ್ಲ ಅದಕ್ಕೆ ಸ್ವಲ್ಪ ಹಾಂ ಅದಕ್ಕೆ ಕಾರ್ ಇದ್ರೂ ಬೇಡ ಅಂತ ಹೇಳಿ ಆಟೋ ಫ್ಯಾಮಿಲಿಯವ್ರ್ ಇದಿರಿ ಅಂತ್ಹೇಳಿ ನಿಮ್ಗೆ ಹೇಳ್ತ ಇದ್ದೀನಿ ಅದಕ್ಕೆ ಇಬ್ರು ಇದ್ದೀವಿ ಏನು ತಗೊಳ್ತೀರಿ ನೀವು ಇಲ್ಲಿ ಇಲ್ಲಿಂದ ಎಷ್ಟು ಏಯ್ ಯಾಕೆ ರೀ ದೊಡ್ಡ ಕಾರ್ ಬರ್ತಾವಲ್ಲ ರೆಂಟ್ ಹಿಂಗ್ಯಾಕೆ ಐದು ಅಂದ್ರೆ ಭಾಳ ಅದಲ್ಲ ಭಾಳ ಆಗ್ತದೆ ಏ ಇಲ್ಲ ರೀ ಅಷ್ಟು ಬೇಡ ಹಂಗಾದ್ರೆ ಹೆಂಗೆ ಯಾವಾಗಲೂ ನಿಮ್ಗೆ ಇಲ್ಲಿ ಲೋಕಲ್ ಅಡ್ಡಾಡಿಸ್ತೀವಿ ನಾವು ಸರ್ ಇದ್ದಾಗ ಕಾರಿನಲ್ಲಿ ಹೋಗ್ತೀನಿ ಖಾಲಿ ಯೂಸ್ಯೂವಲಿ ಮಾರ್ಕೆಟ್ ಅದೆಲ್ಲ ಕರ್ಕೊಂಡು ಹೋಗ್ತೀನಲ್ಲ ರೀ ಫಸ್ಟ್ ಟೈಮ್ ನಾನು ನಿಮಗೆ ಹೊರಗೆ ಇದು ಮಾಡ್ತ ಇರೋದು ಹಾಂ ಇರಲಿ ಪರ್ವಾಗಿಲ್ಲ ಏನು ಹ್ಞೂ ಆದ್ರೂ ಜಾಸ್ತಿ ಜಾಸ್ತಿಯಾಗ್ತದೆ ನೋಡಿ ರೀ ಆಮೇಲೆ ಅಲ್ಲಿ ಹೋಗಿ ಬಿಟ್ಟು ಬರದಿಲ್ಲ ನೋಡಿ ರೀ ಒಳಗಡೆ ಎಲ್ಲ ಅಡ್ಡಾಡ್ಲಿಕ್ಕೆ ಇದು ಆಗೋಂಗಿಲ್ಲ ಕಾರಿಂದು ರೂಟ್ ಚಂದ ಇಲ್ಲ ಅಂತ ಹೇಳಿ ನಾ ಇದು ಮಾಡ್ಲಿಕ್ಹತ್ತೀನಿ ಅದಕ್ಕೆ ನೋಡಿ ರೀ ಮಾರ್ಜಿನ್ ಹೇಳಿ ರೀ ನನಗೆ ಐದು ಅಂದ್ರೆ ಭಾಳ ಆಗ್ತದೆ ಏ ಇಲ್ಲ ಅವೆಲ್ಲ ಏನಿಲ್ಲಪ್ಪ ಅವು ನಾವು ಕಟ್ಕೊಂಡು ಹೋಗಿದ್ ಮತ್ತೆ ಅಲ್ಲೆಲ್ಲ ಎಲ್ಲಿ ಮಾಡ್ಕೊತ ಕೂಡೋದು ಆಗ್ತದೆ ಹಂಗೇನೂ ಆಗೋಂಗಿಲ್ಲ ಆಮೇಲೆ ಉ ಕರ್ಕೊಂಡು ಹೋಗಬೇಕು ಎಲ್ಲಾ ನೋಡಿ ಅಲ್ಲಿ ಅಟೋ ಹೋಗೋ ರೂಟ್ ಏನಿರ್ತದೆ ನೋಡಿ ರೀ ಅಲ್ಲಿ ತನಕ ನಡ್ಕೊಂಡು ಹೋಗೋದು ಆಗಲ್ಲಂತ ಹೇಳರೆ ಹೇಳಿ ಕಾರ್ ಹೋಗತ್ಲೇ ಇಲ್ಲ ಅದಕ್ಕೆ ನಡ್ಕೊಂಡು ಏನು ರೀ ಯೇ ಬಟ್ಟ ಕೊಡೋದು ಊಟ ಕೊಡೋದು ಒಂದೇ ಅಲ್ರೀ ಹಂಗ್ಯಾಕೆ ಈಗ ಎಲ್ಲ ಟೈಮಿನಾಗ ಹೋದಲ್ಲೆಲ್ಲ ಹಂಗೆ ಯಾರು ಕೊಡ್ತಾರೆ ಈ ಕರ್ಕೊಂಡು ಹೋದಲ್ಲೆಲ್ಲ ಊಟ ಕೊಡ್ಸೋಕ್ಕಾಗ್ತದಾ ಅದು ಬಿಸಿಲು ಅದಾ ಅದಕ್ಕೆ ಬಿಸಿಲು ಇದ್ದಿದ್ದ ಸಲುವಾಗೇ ಅಲ್ರೀ ನಾವಾದ್ರೂ ಇದು ಮಾಡ್ಕೊಂಡು ಹೋಗೋದ್ ಎಲ್ಲಪ್ಪ ಡ್ರೈವ್ ಮಾಡ್ಕೊಂಡು ಹೋಗೋದು ಇದು ಬೇಡ ರಿಲಾಕ್ಸ್ ಆಗಿ ಹೋಗಮ್ಮಿ ಆಮೇಲೆ ಕಾರ್ ಒಂದು ಕಡೆ ಇಟ್ಟು ಒಳಗೆ ಅಡ್ಡ್ಯಾಡದ್ ಆಗೋಲ್ಲ ಸಣ್ಣ ದಾರಿ ಇದ್ದರೆ ಆಟೋ ಹೋಗ್ತಾರಲ್ಲ ಆ ಸಂಬಂಧ ಆಟೋಗೇ ಹೋಗೋಣ ಅಂತ್ಹೇಳಿ ವಿಚಾರ ಮಾಡಿದಿವಿ ನೋಡಿ ರೀ ನೀವು ಜರಾ ಆಮೇಲೆ ಫೈವ್ ತೌಸಂಡ್ ಅಂದ್ರೆ ಭಾಳ ಆಗ್ತದೆ ರೀ ಜರಾ ನೋಡಿರಿ ಬಿಸಿಲು ಅದಾ ಹ್ಞೂ ಹಾಂ ನಾಲ್ಕು ಸಾವಿರ ಜರಾ ಆಮೇಲೆ ನೀವು ಅಲ್ಲೇ ಇದ್ದು ಕರ್ಕೊಂಡು ಬರ್ಬೇಕು ನೋಡಿ ರೀ ಬರೀ ಬಿಟ್ಟು ಬ್ ಹಾಂ ಬಿಟ್ಟು ಬರದಲ್ಲ ಆದ್ರೂ ನಾನು ನಮ್ಮ ಮನೆಯವ್ರಿಗೆ ಕೇಳ್ತೀನಿ ರೀ ಜಾಸ್ತಿ ಆಗ್ತದೇನೋ ಅಂತ ಅನಸ್ತದೆ ನೋಡಿ ರೀ ಆದ್ರೂ ಊಟ ಅದೇನೂ ಕೊಡೋಕ್ಕಾಗಲ್ಲ ಆಂ ಹಾಂ ನಾವು ಆದ್ರೂ ಕೇಳಿ ನಿಮ್ಮ ಫೋನ್ ಇದೆಯಲ್ಲ ಇದೇ ನಂಬರ್ ಅಲಾ ನಿಮ್ಮದು ಹಾಂ ನಾ ಕೇಳಿ ಹೇಳಿರ್ತೀನಿ ಆದ್ರೆ ಸೇಫ್ ಆಗಿ ಹೋಗಿ ಕರ್ಕೊಂಡು ಹೋಗಿ ಬರ್ಬೇಕು ನೋಡಪ್ಪ ಅದು ದುಡ್ಡು ಏನಾರೂ ಒಂಚೂರು ಹೆಚ್ಚೂಕಡಿಮೆ ಆಗಲಿ ಪರ್ವಾಗಿಲ್ಲ ಹಾಂ ನಿಮ್ಮ ನಿಮಗೂ ಉಳಿತಾಯ ಆಗ್ಬೇಕು ಅದಕ್ಕೆ ಅಂತಾ ಇಲ್ಲ ಆದ್ರೆ ಜಾಸ್ತಿ ಹೇಳ್ತ ಇದೀರೇನೂ ಅನಸ್ತು ಇವ್ರಿಗೆ ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಓಕೆನಾ